ಮಹಿಳೆಯರ ಋತುಸ್ರಾವ ಅಂತ ಬಂದಾಗ ಕೆಲೋರು ಗೌರವವಿಂದಾನು ಸ್ವೀಕಾರ ಮಾಡ್ತಾರೆ ಅಗೌರವದಿಂದಾನು ಸ್ವೀಕಾರ ಮಾಡ್ತಾವೆ ಕೆಲವರ್ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅಂದರೆ ದೇವಸ್ಥಾನಗಳೆಲ್ಲಾ ಬೆಟ್ಟ ಗುಡ್ಡಗಳ ಮೇಲೆ ಇರ್ತಿತ್ತು ಆಗ ಅವರು ಮಹಿಳೆಯ ಋತುಸ್ರಾವ ಆದಾಗ ಹೆಚ್ಚಿನ ವಿಶ್ರಾಂತಿ ತಗೋ ತಗೋ ತಗೋಬೇಕಿತ್ತು ಅವರು ಹೆಚ್ಚಿನ ಆಯಾಸವನ್ನು ತಗೋಳೋದಿಕ್ಕೆ ಆಗ್ತಾಯಿರಲಿಲ್ಲ ಬೆಟ್ಟ ಗುಡ್ಡಗಳನ್ನ ಹತ್ತಿಬಿಟ್ಟು ಆ ದೇವಸ್ಥಾನಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶ ಇತ್ತು ಆದರೆ ನಾವು ತಿಳ್ಕೊಂಡಿರುವಂತ ಉದ್ದೇಶವೇ ಬೇರೆ ನಾವು ಏನು ಮಾಡ್ತೀವಿ ಅಂದರೆ ನಾವೀಗ ಉದಾಹರಣೆಗೆ ಒಂದು ತಗೋಳೋದಾದರೆ ನಮ್ಮ ಮನೇಲಿ ಏನೋ ಒಂದು ಹಿರಿಯರು ಒಂದು ಪೂಜೆ ಮಾಡಿ ಮಾಡ್ತಾಯಿದ್ರು ಆ ಕಾರ್ಯ ನಡಿಬೇಕಾದರೆ ಒಂದು ಬೆಕ್ಕು ಬಂದುಬಿಟ್ಟು ಪೂಜೆಗೆ ಅಡೆತಡೆಯನ್ನು ಮಾಡ್ತಾ ಇತ್ತು ಅಂತ ಹೇಳಿಬಿಟ್ಟು ತಂದೆಯವರು ಅಜ್ಜನವರು ಯಾರೋ ಒಬ್ಬರು ಆ ಕಾರ್ಯ ನಡಿಬೇಕಾದರೆ ಬೆಕ್ಕನ್ನು ಕಟ್ಟಿ ಹಾಕ್ಬಿಟ್ಟ ಪೂಜೆ ಮಾಡ್ತಿದ್ರು ಆ ಮಗನಿಗೆ ಅಥ್ವಾ ಫ್ಯಾಮಿಲಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅದರ ಉದ್ದೇಶ ಏನು ಅಂತ ಗೊತ್ತಿರೊಲ್ಲ ಆ ತಂದೆ ತಾ ಅಜ್ಜಂದಿರು ತೀರ್ಕಂಡು ನಾವು ಮಾಡಬೇಕು ಅನ್ನೋ ಜವಾಬ್ದಾರಿ ಅಂತ ಬಂದಾಗ ಆ ಬೆಕ್ಕು ನಮ್ಮ ಮನೇಲಿ ಇಲ್ಲ ಅಂದರು ಯಾವ್ದೋ ಮನೇಲಿರೋ ಬೆಕ್ಕನ್ನು ತಂದುಬಿಟ್ಟು ತಂದು ಕಟ್ಟಿ ಹಾಕ್ಬಿಟ್ಟು ಪೂಜೆ ಮಾಡ್ತಿದ್ವಿ ಆದರೆ ಅದರ ಉದ್ದೇಶ ಏನು ಅಂತ ಗೊತ್ತಿರಲಿಲ್ಲ ಈ ವಿಚಾರ ಕೂಡ ಹಾಗೆ ಬರುತ್ತೆ ನಾವೀಗ ಈ ಇಸ್ ಇಂತಹ ಸಮ್ಮದಿಯಲ್ಲಿ ಅನುವ ಅನುಸರ್ಸೋ ಬೇಕಾದಂತ ಕೆಲವು ನಿಮ್ಮ ನಿಯಮಗಳು ಏನಂತ ಹೇಳಿದ್ರೆ ನಾವು ಹೆಚ್ಚಾಗಿ ವಿಶ್ರಾಂತಿ ಪಡಿಬೇಕು ಅಂತ ಇರುತ್ತೆ ಕೆಲುವೊಂದುಸಲ ನಾವು ವಿಶ್ರಾಂತಿ ಪಡಿಲೇಬೇಕು ಅನ್ನೋ ಅವಶ್ಯಕತೆ ಇದ್ರು ಕೂಡ ನಮ್ಮ ಕಾರ್ಯ ನಮ್ಮ ಕೆಲಸಗಳು ನಡಿಯಬೇಕು ಅನ್ನೋ ಅನಿವಾರ್ಯತೆ ಕೂಡ ಇರುತ್ತೆ ಹಾಗಾಗಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟೇ ವಿಶ್ರಾಂತಿಯನ್ನು ಕೂಡ ಪಡಿಬೇಕು ಆಹಾರದ ಒಂದು ನಿಯಮ ಅಂತ ಬಂದಾಗ ಈ ಸಮಯದಲ್ಲಿ ನಾವು ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನೋದಾಗಿರಲಿ ಮನೆಯ ಊಟಗಳನ್ನೇ ಹೆಚ್ಚಾಗಿ ಸೇವಿಸಬೇಕು ಫಾಸ್ಟ್ ಫುಡ್ಗಳನ್ನು ಈ ರೀತಿಯಾಗಿ ಸೇವಿಸಿದ್ರೆ ಆರೋಗ್ಯಕ್ಕೆ ಹೆಚ್ಚು ತೊಂದರೆಯನ್ನ ಆಗುತ್ತೆ ತೊಂದರೆ ಆಗುತ್ತೆ ಈ ಸಮಯದಲ್ಲಿ ಶುಚಿ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನಾ ಪಡಿಬೇಕಾಗುತ್ತೆ ಆರೋಗ್ಯ ಅಂತ ಬಂದಾಗ ನಾವು ಮನೆಯ ಊಟವನ್ನು ಮಾಡೋದು ಹಣ್ಣುಗಳನ್ನು ತಿನ್ನೋದು ಈ ಇತಿ ಈ ರೀತಿಯಾಗಿರುತ್ತೆ ಶುಚಿ ಅಂತ ಹೇಳಿದಾಗಾ ಈ ಸಮಯದಲ್ಲಿ ಅಂತ ಅಲ್ಲ ಎಲ್ಲ ಸಮಯದಲ್ಲು ಶುಚಿಯಾಗಿರೋದ್ರಿಂದ ನಾವು ಆರೋಗ್ಯವಾಗಿ ಕೂಡ ಇರ್ಬಹುದು